ಹನ್ನೆರಡು ಜುಲೈ ಎರಡು ಸಾವಿರ ಇಪ್ಪತ್ತೈದು ಜುಲೈ ಎರಡುಸಾವಿರದ ಒಂದು ಒಂಬತ್ತು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಅಕ್ಟೋಬರ್ ಎರಡು ಸಾವಿರದ ಒಂದು ಹದಿನೈದು ಆಗಸ್ಟ್ ಹತ್ತೊಂಬತ್ತುನೂರಾ ನಲವತ್ತೇಳು